ಹಲೋ ಮೇಡಮ್ ಇದು ಸಿಂಧು ಅವ್ರ ಮನೇನ ಮೇಡಮ್ ನಾನು ವಾಟ್ರ್ ಸಪ್ಲೈರ್ ಮಾತಾಡ್ತ ಇರೋದು ನಿಮಗೆ ನೀರು ಸಪ್ಲೈ ಎಲ್ಲ ಸರ್ಯಾಗಿ ಬರ್ತಾ ಇದೆಯಾ ಮೇಡಮ್ ಅದೇ ಮೇಡಮ್ ಇವಾಗ ಬೇಸಿಗೆಗಾಲ ಅಲ್ವಾ ತುಂಬ ನೀರಿಗೆ ಪ್ರಾಬ್ಲಮ್ ಎಲ್ಲ ಕಡೆ ನೀವು ನೋಡ್ತಿರ್ಬೋದು ಬಟ್ ಇವಾಗ ಪರವಾಗಿಲ್ಲ ಹಾಂ ಅದೇ ಮೇಡಮ್ ಈಗ ಸರಿಯಾಗಿ ಹ್ಞೂ ಹಾಂ ಮೇಡಮ್ ಅಂದರೆ ಇದು ನೀರಿನ ಸಮಸ್ಯೆ ಎಲ್ಲ ಕಡೆ ಇರೋದರಿಂದ ನೀವು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೋಬೇಕು ಮೇಡಮ್ ನೀವು ನೋಡ್ತನೇ ಇರ್ತೀರ ಪೇಪರಲ್ಲಿ ಟಿ ವಿಲ್ಲಿ ದಿನ ನಿತ್ಯ ನೋಡ್ತನೇ ಇರ್ತೀರ ಬಟ್ ನಾವು ವಾಟ್ರ್ ಸಪ್ಲೈ ಆದಷ್ಟು ಮಾ ಸರಿಯಾಗಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬೇರೆ ಕಡೆ ಎಲ್ಲ ವಿಚಾರಿಸಿ ನೋಡ್ಬೋದು ನೀವು ಅಷ್ಟು ಸಮಂಜಸ್ವಾಗಿ ಯಾರೂ ವಾಟ್ರ್ ಸಪ್ಲೈ ಮಾಡ್ತಿಲ್ಲ ನಾವು ಪರವಾಗಿಲ್ಲ ಒಂದು ಲೆವೆಲಿಗೆ ಮಾಡ್ತಿದ್ದೀವಿ ಏಕೆಂದ್ರೆ ಬರಗಾಲ ಆಗಿರೋದರಿಂದ ನೀರಿನ ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಇದೆ ಮೇಡಮ್ ಅದಕ್ಕೆ ಸ್ವಲ್ಪ ನೀವು ನೀರನ್ನ ಮಿತ ಇತ ಮಿತವಾಗಿ ಬಳ್ಸಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹೌದು ಹೌದು ಹೌದು ಹೌದು ಮೇಡಮ್ ಅದೇ ಒಂದು ಹೌದು ಅದೊಂದು ಸಮಸ್ಯೆ ಆಗಿದೆ ನೋಡೋಣ ಮೇಡಮ್ ಆದಷ್ಟು ನಾನು ನಮ್ಮ ಮೇಲಧಿಕಾರಿ ಹತ್ತಿರ ಮಾತಾಡಿ ಎಲ್ಲ ನೀರು ಸಪ್ಲೈ ಬಗ್ಗೆ ಸರಿಯಾಗಿ

ಸರಿ ಮೇಡಮ್ ಮುಂದಿನ ದಿನಗಳಲ್ಲಿ ಅದೇ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು ಈಗ ಸರಿ ಮೇಡಮ್ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳೊಳಗೆ ಮಾಮೂಲಿ ಮ ನೀರೆಲ್ಲ ಸರಿಯಾಗಿ ಸಪ್ಲೈ ಆಗೋಂಗೆ ನೊಡ್ಕೊಂತೀನಿ ಇವಾಗ ಅಷ್ಟು ಸಮಸ್ಯೆ ಏನಿಲ್ಲ ಅಲ್ಲವಾ ಮೇಡಮು ಪರವಾಗಿಲ್ಲ ಹ್ಞೂ ಹ್ಞೂ ಹ್ಞೂ ಸರಿ ಮೇಡಮ್ ನಾನು ಮಾತಾಡಿ ಸರಿಯಾಗಿ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಧನ್ಯವಾದಗಳು ಮೇಡಮ್ ತ್ಯಾಂಕ್ ಯು